ತೋಟಗಾರಿಕೆಯನ್ನು ಆರಂಭಿಸಲು ನಮಗಿರುವ ಪ್ರೇರಣೆ ಏನು ಏನೆಂದ್ರೆ ನಾ ಒಂದಿನ ಏನು ಮಾಡ್ಲಾತ್ತಿದ್ದನೆಂದ್ರೆ ಅಂಗಡಿಯಲ್ಲಿ ಹೋಗಿ ಒಂದು ಮಾವಿನ್ಕಾಯನ್ನು ತೊಗೊಂಡು ಬಂದೆ ಹಾಗೆ ತೊಗೊಂಡು ಬಂದಾಗ ಏನಾಯ್ತೆಂದ್ರೆ ನನ್ಗೆ ತಿನ್ಬೇಕು ಅನ್ನಿಸ್ತು ತಿನ್ನುವಾಗ ನಂಗೇನು ಅನ್ನಿಸ್ತು ಅಂದರೆ ಎಷ್ಟು ಸ್ವೀಟ್ ಅವ ನೋಡೊಕ್ಕೂನು ಎಷ್ಟು ಚಂದ ಅವ ನನ್ನ ನನಗೇನು ಅನ್ನಿಸ್ತು ಅಂದ್ರೆ ನಾನ್ಯಾಕೆ ಕೂಡ ಮನೆಯಲ್ಲಿ ಹಚ್ಬೋದು ಗಿಡ ಅಂತೆ ನನಗೆ ಪ್ರೇರಣೆ ಆಯಿತು ನಾವೊಂದು ಗಿಡ ಹಚ್ಬೋದಲ್ಲ ಮಾವಿನ್ಕಾಯಿ ಗಿಡ ಅಂತ ನಂಗೆ ಪ್ರೇರಣೆ ಆಗಿ ನಾನು ಮನೆ ಹಿಂದೆ ಹೋಗಿ ಒಂದು ಮಣ್ಣಲ್ಲಿ ಕೆದರಿ ಅದು ಬೀಜವನ್ನು ಹಾಕ್ದೆನಾ ಹಾಕಿ ಏನು ಮಾಡ್ಲಾತ್ತಂದ್ರೆ ಅದಕ್ಕೆ ದಿನಾ ನೀರು ಕೊಡ್ತಾ ಇದಿದ್ದೆನಾ ಅದು ಮಾವಿನ ಕಾಯ್ಗೆ ಗಿಡಕ್ಕೆ ದಿನಾ ದಿನಾ ಏನು ಮಾಡ್ತಿದ್ದೆ ನೀರು ಕೊಡ್ತಾನೇ ಇದ್ದಿದ್ದೆ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪಸ್ವಲ್ಪ ಏನಾಗ್ಲತ್ತಿತ್ತು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಬಂತು ಅದು ಎಷ್ಟು ಮರವಾಗಿ ಬೆಳಿತಂದ್ರೆ ಅಷ್ಟು ದೊಡ್ಡದಾಗಿ ಬೆಳೀತು ಬೆಳ್ದು ಒಂದು ಸ್ವಲ್ಪ ಮಡಿಕೆನ್ನು ಕೊಟ್ಟಿತು ಸ್ವಲ್ಪ ಕೊಡ್ತು ಅದು ಹಾಗೆ ಆಗ್ತಾ ಆಗ್ತಾ ದೊಡ್ಡದಾಯ್ತದು ಖಗ್ಗ ಖಗ್ಗಿದ್ದಿದ್ದವು ಒಂದು ಕಡ್ದು ನೋಡ್ದೆನಾ ಹೇಗಿರ್ತದೆ ಖಗ್ಗಿದ್ರುನೂ ಎಷ್ಟು ಹೆಂಗಿರ್ತದೆ ಅಂತ ಖಗ್ಗಿದ್ದ ಕಡ್ದು ನೋಡ್ದೆ ನಾ ಕಡ್ದು ನೋಡಿ ಕಟ್ ಮಾಡಿ ತಿಂದೆ ಕೂಡ ಖಗ್ಗಿದ್ದಿನ್ವು ಬಿ ಹೆಂಗಿದ್ವು ಅಂದ್ರೆ ಸಿಹಿ ಸಿಹಿ ಇದ್ದಿದ್ವು ಅವು ಭೀ ಖಗ್ಗಿದ್ದಿದ್ವು ಭೀ ಅದಕ್ಕೆ ಏನು ಮಾಡ್ದೆನಾ ಅಂದ್ರೆ ಅವ್ಕೆ ಹಾಗೆ ಎಲ್ಲ ಮಾವಿನ್ಕಾಯಿ ಎಲ್ಲ ಅವು ಹತ್ತೊತನಾ ಏನು ಮಾಡ್ದೆ ಅವು ಎಲ್ಲ ಕಡ್ದು ಒಂದು ಮನೆಗೆ ಹೋಗಿ ಅವೆಲ್ಲಾ ಹಾಕಿ ಹಣ್ಣು ಮಾಡ್ದೆ ನಾ ಹಣ್ಣು ಮಾಡಿ ಅವು ಹಣ್ಣು ಮಾಡಿ ನೋಡಿದಾಗ ತಿಂದು ನೋಡಿದಾಗ ಅವು ಹೇಗಿದ್ವು ಅಂದ್ರೆ ನಾ ಹೆಂಗ ದುಕಾನಿಂದ ತಂದಿದ್ದೆ ಆ ಥರನೆ ಇದ್ದಿದ್ವವು ಸಿ ಸಿ ಇದ್ದಿದ್ವವು ಆಗ ನನಗೆ ಏನು ಅನ್ನಿಸ್ತು ಅಂದ್ರೆ ನಾ ಯಾಕೆ ಇದು ಒಂದೇ ಹಾಕಿದೆ ತೋಟದಲ್ಲಿ ಇನ್ನೂ ಹಾಕಿದ್ರೆ ಫುಲ್ ಒಂದು ತೋಟನೇ ಮಾಡ್ಬೋದಲ್ಲ ಅಂತ ನನಗೆ ಪ್ರೇರಣೆ ಬಂತು ಆಗೇನು ಮಾಡ್ದೆ ನಾ ಅಂದ್ರೆ ಈ ನಿಂಬೆಕಾಯಿ ಹ ನಿಂಬೆಕಾಯಿ ಮತ್ತು ನುಗ್ಗೆಕಾಯಿ ಮತ್ತು ಜಾಪಳಕಾಯಿ ಮತ್ತು ಸಪೋಟಾ ಮತ್ತು ಎಲ್ಲ ಬಾಳೆಹಣ್ಣು ಎಲ್ಲ ಏನು ಮಾಡ್ದೆ ಗಿಡ ಹಚ್ದೆ ಅವು ಎಲ್ಲ ಸೀಡ್ಸ್ ಎಲ್ಲ ತಂದು ಎಲ್ಲ ಬೀಜಗಳು ಏನು ಮಾಡ್ದೆ ಮಣ್ಣಲ್ಲಿ ಹಾಕ್ದೆ ನಾ ಅವ್ಕೆ ಏನು ಮಾಡ್ದೆ ದಿನ ದಿನ ದಿನ ದಿನ ಹಾ ನೀರು ಹಾಕ್ತಾ ಬೆಳೆದ್ವು ಅದಕ್ಕೇನಂದ್ರೆ ಅವು ಬೆಳ್ದು ಬೆಳ್ದು ದೊಡ್ವು ಆಗ್ಲತ್ತರ ಅವ್ಕೆ ನಾನು ಅವ್ಸು ಅವು ಇನ್ನೂ ಖಗ್ಗಾಗುವಾಗೆ ನಾನು ಹಣ್ಣನ್ನು ಹಾಗೇ ಕಡ್ದು ಕಡ್ದು ಹಣ್ಣಾಗ್ಲಿಕ್ಕೆ ಕೊಟ್ಟೆ ಆಗ ಏನಾಯ್ತಂದ್ರೆ ನನಗ ಅನ್ಭವವಾಯ್ತು ಯಾಕೆ ನಾವು ಬಜಾರಕ್ಕೆ ಹೋಗಿ ಹಣ್ಣುಗಳಾಗ್ಲಿ ಏನು ಭೀ ಊಟ ಪದಾರ್ಥರಾಗಲಿ ಈ ವೆಜಿಟೇಬಲ್ಸ್ ಆಗಲಿ ಅವೆಲ್ಲ ಯಾಕೆ ನಾವು ಮನೆಯಲ್ಲಿ ಬೆಳ್ಸ್ಬೌದು ಮನೆಯಲ್ಲಿ ಬೆಳ್ಸ್ಬೌದಲ್ಲ ಆಗ ನನಗೆ ಪ್ರೇರಣೆ ಆಗಿ ನಾನು ಎಲ್ಲ ಎಲ್ಲ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಅವೆಲ್ಲ ಮನೇಲಿ ಹಾಕ್ದೆ ಯಾಕೆಂದ್ರೆ

ಶುರು ಮಾಡ್ದೆ ಪ್ಲಾ ಎಲ್ಲ ಹಾಕೋದು ಬೀಜಗಳು ಎಲ್ಲ ಥರ ಬೀಜ ಹಾಕ್ದೆ ನಾ ಹಣ್ಣುಗಳದ್ದು ಮತ್ತು ತರಕಾರಿ ಮತ್ತು ಏಲ್ಲ ಏನೇನು ಏನೇನು ಬೇಕಾಗ್ತವಲ್ಲ ಊಟ ಮಾಡ್ಲಿಕ್ಕೆ ಅವು ಏಲ್ಲ ಏಲ್ಲ ಏಲ್ಲ ಹಾಕ್ದೆನಾ ಅವ್ಕೇನು ಮಾಡ್ದೆ ಅಂದ್ರೆ ಒಂದೊಂದು ಒಂದೊಂದು ಯಾವು ಯಾವು ನನಗೆ ಇಷ್ಟ ಮತ್ತು ಯಾವು ಯಾವು ಮ ಪೌಡರ್ ಇರದಂಥದ್ದು ಆರೋಗ್ಯ ನಾವು ಭೀ ಆರೋಗ್ಯವಾಗಿರ್ತೀವಿ ಮತ್ತು ನಾವು ಮನೆಯಲ್ಲಿ ಕೂಡ ಆರೋಗ್ಯವಾಗಿರ್ತಾರೆ ನಾವು ಹೇಗೆ ಕಾಪಾಡ್ಬೇಕಂದ್ರೆ ನಾನು ಪೂರ ಒಂದು ತೋಟವೇ ಮಾಡ್ದೆ ಅದು ತೋಟ ಮಾಡಿದಾಗ ಆಗ ಏಲ್ಲವೂ ಏಲ್ಲ ರಾಶಿ ಆಗ್ಲತ್ತಿತ್ತು ಹೂ ಹಣ್ಣುಗಳು ತರಕಾರಿ ಅವೆಲ್ಲಾ ರಾಶಿ ಮಾಡ್ಲತ್ತರ ನನಗೇನಿಸ್ತುಂದ್ರೆ ಎಷ್ಟು ಫ್ರೆಶ್ ಇದ್ದಾವೆಲ್ಲ ಈಗ ಮನ್ಯಾಗೆ ಅಡ್ಗೆ ಮಾಡಿದ್ರುನು ಅವು ರುಚಿ ಭೀ ಇರ್ತಾವೆ ನಮಗೆ ತಿನ್ಲಿಕ್ಕೆ ಭೀ ಆರೋಗ್ಯವಾಗಿರ್ತಾವೆ ಅದಕ್ಕೆ ನಾವು ಮನೆಯಲ್ಲೆ ಎಲ್ಲ ಫ್ರುಟ್ಸು ವೆಜಿಟಬಲ್ಸ್ ಎಲ್ಲ ಸೀಡ್ಸ್ ಎಲ್ಲ ಹಾಕಿ ಮತ್ತವಕೆಲ್ಲ ಹಣ್ಣೆಲ್ಲ ಮಾಡಿ ನಾನೇ ತಿನ್ನುತ್ತಿದ್ದೆ ಅದು ಆರೋಗ್ಯವಾಗಿ ಭೀ ಇರ್ತದೆ ಅದಕ್ಕೋಸ್ಕರ ನಾವೆ ನಾ ಏನು ಮಾಡ್ದೆ ಎಲ್ಲ ತೊಗೊಂಡು ಮನೆಗೆ ಭೀ ಅಡ್ಗೆ ಮಾಡುತ್ತಿದ್ದಾದ್ರು ಸರಿ ಮತ್ತು ಇದು ನಿಂಬೆಕಾಯಿ ಭೀ ಈಗ ಬಿರ್ಯಾನಿ ಮಾಡ್ದೇವು ಏನು ಬಿ ಹಿಂಗೆ ಜ್ಯೂಸ್ ಆಗಲಿ ನಿಂಬೆಕಾಯಿ ಹಣ್ಣು ಜ್ಯೂಸ್ ಮಾಡ್ಬೋದು ಮತ್ತು ಯಾವ್ದು ಭೀ ಅಡ್ಗೆ ಮಾಡ್ಲಾತ್ತರ ಹಾಕ್ಬೋದು ಯಾವ್ದು ಭೀ ಏನು ಮಾಡ್ಲತರ್ನು ಹಾಕ್ಬೋದು ನಾವು ಅದು ಅದಕ್ಕೆ ನಮ್ಗೆ ಆರೋಗ್ಯವಾಗಿ ಭೀ ಇರ್ತೇವೆ ನಾವು ಯಾವ ಭೀ ಪೌಡರ್ದು ಏನು ಭೀ ತಿಮ ತಿಂದ್ರೆ ನಮಗೂ ಚಂದಿರಲ್ಲ ಹೆಲ್ತ್ ಅದಕೋಸ್ಕರ ನಾನು ಈ ಗಾರ್ಡನಿಂಗನ್ನು ಮಾಡಿದೆ